ಭಾರತವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಿತು ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ಭಾರತವನ್ನು ಆಳುತ್ತಿದ್ದರು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಟು ಒಂದು ಪ್ರಜಾಪ್ರಭುತ್ವದ ಸರ್ಕಾರವನ್ನು ನಾವು ಪಡೆದವು ಎಂದು ಹೇಳಬಹುದು ಎಷ್ಟೋ ಬಲಿದಾನಗಳು ಹಿಂಸೆಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ನಡೆದಿದೆ ಎಂದು ಹೇಳಬಹುದು ರಾಷ್ಟ್ರಪಿತ ಎಂದು ಗಾಂಧೀಜಿಯವರನ್ನು ನಾವು ಹೇಳುತ್ತೇವೆ ಏಕೆಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯ ಪಾತ್ರ ಅನನ್ಯವಾದದ್ದು ಹಾಗೂ ಮುಂತಾದ ಇನ್ನೂ ಹಲವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ತ್ಯಾಗ ಮತ್ತು ಬಲಿದಾನವನ್ನು ನೀಡಿದ್ದಾರೆ ಅದರಲ್ಲಿ ಪ್ರಮುಖರು ವಿ ಜಿ ಸಾವರ್ಕರ್ ಭಗತ್ ಸಿಂಗ್ ಸುಖ್ದೇವ್ ಸುಭಾಷ್ ಚಂದ್ರ ಬೋಸ್ ಇನ್ನೂ ಹಲವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಇವ ಇವರಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಸಿಕ್ಕಿತ್ತು ಎಂದು ಹೇಳಬಹುದು ಇಲ್ಲದಿದ್ದರೆ ನಮ್ಮ ಭಾರತ ಪರಕೀಯರ ಆಡಳಿತದಲ್ಲಿ ಇರಬೇಕಾಗಿತ್ತು ಇವರೆಲ್ಲರ ಅಸಾಧರಣ ಸಾಧನೆಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು ಎಂದು ಹೇಳಬಹುದು